ಕರೆಕ್ಟ್ ಟೈಮ್ಗೆ ಮೆಡಿಸನ್ ತಕೋತಾ ಇದ್ದೀರಾ

ಹಾಂ ಏನು ನಿಮ್ಮ ಹೆಸ್ರು ಹೌದಾ ಯಾವೂರೊರಂದಿರಿ ಹೌದಾ ಹಾಂ ಹಾಂ ಹೇಳಿ ಹಾಂ ಹಾಂ ಹಾಂ ಹೌದಾ ಟೈಮ್ ಟೈಮ್ಗೆ ಮೆಡಿಸಿನ್ ತಕೋತಿದಿರಾ ಊಟ ಮಾಡ್ತಿದ್ದೀರಾ ಹೆಂಗೆ

ಓಹ್ ಯಾವುದೋ ಹಾಗಾದ್ರೆ ಊಟದಲ್ಲೇನೋ ವ್ಯತ್ಯಾಸ ಆಗಿದೆ ಹ್ಞೂ ಸ್ವಲ್ಪ ಪಥ್ಯದ ಸ್ವಲ್ಪ ಎಣ್ಣೆ ಐಟಮ್ಗಳು ತಿನ್ನಕ್ಕೆ ಹೋಗ್ಬೇಡಿ

ಮೆಡಿಸಿನೂ ಕ್ಲಿನಿಕ್ ಬನ್ನಿ ಬರ್ಕೊಡ್ತಿನಿ ನಾನು

ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಗಂಟ ಇರ್ತೀವಿ

ಹಾಂ ಊಟ ಮಾಡ್ಕಂಡೆ ಬನ್ನಿ ಬೇರೆ ಅದು ಇದು ತಿನ್ನಕ್ಕೋಗ್ಬೇಡಿ ಹಾಂ ತಿಂಡಿ ಮಾಡ್ಕೊಂಡು ಬಂದ್ಬಿಡಿ

ಓಕೆ ಹಾಗಾದರೆ ಬನ್ನಿ ಹ್ಞೂ ಆಯ್ತು